ನಾವು ನಾವು ರಿಕ್ಷಾದೋರು ರೀ ಕಿಲ್ಲಾರ್ ಮಠಕ್ ಹೋಗ್ಬೇಕು ರೀ ನಾವು ಮೂರು ಮಂದಿ ಇದ್ದೀವಿ ರೀ ಹಾಂ ಈ ಬೆಳಗಾಂ ಕಿಲಾ ರೀ ಹಾಂ ಈ ಕಿಲಾ ಕಿಲಾಗ್ ರೀ ಬೆಳಗಾಂ ಹಾಂ ರೀ ಅದಕ್ಕೆ ಎರಡು ನೂರು ರೂಪಾಯಿ ರೀ ನಾವು ಇಬ್ರು ಇದೇವ್ ನೋಡಿರಿ ಒದ್ದಿ ಒಂದು ದೀಡ್ ನೂರು ರೂಪಾಯಿ ಕೊಡ್ತೀನಿ ನೋಡಿರಿ ಆಯ್ತ್ ತೊಗೊಳಿ ದೀಡ್ ನೂರು ರೂಪಾಯಿ ಕೊಡ್ತೇನೆ ರೀ